ನಾನು ಐದು ತಾರೀಕುಗಳನ್ನ ನನ್ನ ಲೈಫಲ್ಲೇ ಮರಿಯದಿಕ್ಕೆ ಆಗೋದಿಲ್ಲ ಮೊದಲನೇದು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂದರೆ ನನಗೆ ಯಾಕೆ ತುಂಬ ಇಷ್ಟ ಅಂದರೆ ಕನ್ನಡ ಅಂದ್ರೇ ಬಹಳ ಇಷ್ಟ ನನಗೆ ಯಾಕೆಂದರೆ ನನ್ನ ಪೇರೆಂಟ್ಸ್ ಎಲ್ಲ ಆಂಧ್ರದವರಾದ್ರೂ ನಾವು ಸೆ ಇಲ್ಲೇ ಸೆಟ್ಲ್ ಆಗಿದ್ದೆಲ್ಲ ಕರ್ನಾಟಕದಲ್ಲೇ ಆಗಿರೋದರಿಂದ ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ ಕನ್ ಕರ್ನಾಟಕದಲ್ಲೇ ಆಗಿರೋದರಿಂದ ನನಗೆ ಕನ್ನಡದ ಮೇಲೆ ವಿಶೇಷ ಅಭಿಮಾನ ಇದೆ ಆದ್ದರಿಂದ ನಾನು ನವಂಬರ್ ಒಂದನೇ ತಾರೀಕನ್ನ ನಾನು ಮರ್ಯೋದೇ ಇಲ್ಲ ಇನ್ನೊಂದು ಎರಡನೇ ತಾರೀಕು ಅಂತ ಅಂದರೆ ನವಂಬರ್ ನಾಲ್ಕನೇ ತಾರೀಕು ನನ್ನ ಮಗ ಹುಟ್ಟಿದ ದಿನ ಅದಂತೂ ನಾನು ಲೈಫಲ್ಲೇ ಮರೆಯೋದಿಲ್ಲ ಅವನು ಒಂಥರ ರಾಜ್ ಕುಮಾರ್ನಂತೆ ನನಗೆ ಸಿಕ್ಕಿದ ಮತ್ತು ಇನ್ನೊಂದನೇ ತಾ ಇನ್ನೊಂದು ಅಂದರೆ ಸೆಪ್ಟಂಬರ್ ಎಂಟನೇ ತಾರೀಕು ನನ್ನ ಮಗಳು ಹುಟ್ಟಿದ ದಿನ ನಿಜವಾಗ್ಲೂ ಅವ್ಳು ನನ್ನ ಜೀವನದಲ್ಲಿ ಒಂಥರ ಏಂಜಲ್ ಥರ ಬಂದ್ಲು ಬಹಳ ಸಂತೋಷ ಆಯಿತು ಮತ್ತು ಇನ್ನು ಮುಖ್ಯವಾದ ಒಂದು ತಾರೀಕು ಅದು ನನ್ನ ಅಕ್ಕನ ಮಗ್ಳ ಮದುವೆ ಅವ್ಳ ಮದುವೆ ಅಂತೂ ಒಂಥರ ಕನ್ಸಿನಲ್ಲಿ ನಡೆದಂಗಾಯ್ತು ಏಕೆ ಅಂದರೆ ಅವಳಿಗೆ ಹುಡುಗನನ್ನ ಹುಡುಕಿದ್ದು ನಾನೇ ಆಗಿರೋದರಿಂದ ಆ ಇಬ್ರ ಪೇರು ಬಹಳ ಚೆನ್ನಾಗಿತ್ತು ನವಂಬರ್ ಇಪ್ಪತ್ತೇಳನೇ ತಾರೀಕು ಅವ್ರ ಮದ್ವೆ ಆಯಿತು ಆ ದಿನ ಅಂತೂ ನಾನು ಲೈಫಲ್ಲಿ ಮರ್ಯೋದಿಲ್ಲ ಅವರಿಬ್ರು ಎಷ್ಟು ಸಂತೋಷ್ವಾಗಿದ್ದಾರೆ ಅಂದರೆ ದೇವ್ರ ಆಶೀರ್ವಾದ ಅವ್ರ ಮೇಲೆ ಸದಾ ಹಾಗೇ ಇರಲಿ ಅವ್ರು ಅದೇ ರೀತಿ ಸಂತೋಷದಿಂದ ಜೀವನ ನಡೆಸ್ಲಿ ಮತ್ತು ಮೇನ್ ಇನ್ನೊಂದು ಮುಖ್ಯ ಅಂತ ಅಂದರೆ ನವಂಬರ್ ಇಪ್ಪತ್ತನೇ ತಾರೀಕು ನನ್ನ ಹುಟ್ಟಿದ ದಿನ ಐವತ್ತನೇ ವರ್ಷದ ಹುಟ್ಟಿದಹಬ್ಬ ಭಾಳ ಚೆನ್ನಾಗಿ ಸೆಲಬ್ರೇಟ್ ಮಾಡಿದ್ರು ನಾನು ಅಂದುಕೊಂಡೇ ಇರಲಿಲ್ಲ ನನ್ನ ಫ್ಯಾಮಿಲಿಯವ್ರು ಇಷ್ಟು ಚೆನ್ನಾಗಿ ಸೆಲಬ್ರೇಟ್ ಮಾಡ್ತಾರೆ ಅಂತ ಆ ದಿನ ಹೊರಗಡೆ ಹೋಗಿದ್ವಿ ಹೋಟೆಲಲ್ಲಿ ಊಟ ಮಾಡಿದ್ವಿ ತುಂಬ ಫನ್ ಇತ್ತು ಬಹಳ ಸಂತೋಷ ಆ ದಿನಾನ ನನ್ನ ಲೈಫಲ್ಲೇ ಮರೆಯೋದಿಲ್ಲ ಒಟ್ಟಿನಲ್ಲಿ ಈ ಐದು ದಿನಗಳನ್ನೂ ಐದು ದಿನಾಂಕಗಳನ್ನ ನನ್ನ ಲೈಫಲ್ಲೇ ಮರೆಯಲಾರ್ದಷ್ಟು ಮೆಮೊರೀಸ್ ನನಗೆ ತುಂಬಿದೆ